ಹಲೋ ಮೇಸ್ತ್ರಿನಾ ಮೇಸ್ತ್ರಿನಾ ಹಾಂ ಹೌದು ನಾವು ಇಲ್ಲಿ ಕೆ ಆರ್ ಪುರಮ್ನಲ್ಲಿ ಒಂದು ಮನೆಯಲ್ಲಿ ನಿಮಗೆ ಅಮೌಂಟ್ ಕೊಟ್ಟಿದ್ದೆವು ನಮ್ಮ ಬಾತ್ರೂಮ್ದಲ್ಲಿ ತುಂಬ ನೀರೆಲ್ಲಾ ಸೋರ್ತಾಯಿದೆ ನೀವು ರೆಡಿ ಮಾಡ್ತೀನಿ ಅಂತ ದುಡ್ಡು ತೊಗೊಂಡು ಹೋದ್ರಲ್ರಿ ಬಂದೇ ಇಲ್ಲ ನೀವು ಹಾಂ ಹೇಳಿ ಎಲ್ಲಿ ಮಾಡಿಸಿದ್ರಿ ನೀವು ಮಾಡ್ಸಿದ್ದು ಆವಾಗೆ ಮಾಡಿಸಿದ್ರಿ ಈಗ ಏನು ಸರಿಯಾಗೆ ಮಾಡಿಲ್ಲ ಅದು ನೋಡಿದ್ರೆ ಎಲ್ಲ ಸೋರ್ತಾ ಇದೆ ರೆಡಿನೇ ಆಗಲಿಲ್ಲ ಇದು ಬೇರೆ ನಾವು ದೀಪಾವಳಿಗೆಲ್ಲ ಮನೆನ ಸೇಲ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ ನೀವು ಯಾಕೆ ಮತ್ತು ಸರಿಯಾಗಿ ಮಾಡಿಕೊಟ್ಟಿಲ್ಲ ನೀವು ದುಡ್ಡು ಮಾತ್ರ ತಗೊಂಡ್ರಲ್ಲಾ ಮಾಡಲ್ವ ಅಂದರೆ ನನಗೆ ಮತ್ತೆ ಎತ್ಕೊಳ್ಳೋದೆ ಇಲ್ವಲ್ಲ ಎಷ್ಟು ಸರ್ತಿ ಕಾಲ್ ಮಾಡಿದ್ರು ನೀವು ತೆಗಿ ನಾನು ಮಾಡಿದಾಗೆಲ್ಲ ನೀವು ನಾಟ್ ರಿಚೇಬಲ್ ನಾಟ್ ರಿಚೇಬಲ್ ಮಾಡಿಡ್ತೀರಲ್ಲ ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡಿ ಹಾಂ

ಹಾಂ ಹಾಂ ನೀವು ಬಜೆಟ್ ಹೇಳಿ ನೀವೇನು ಬಜೆಟ್ಗೆಲ್ಲ ನೀವೇನು ಭಯ ಪಡಬೇಡ್ರಿ ನಾನು ಎಷ್ಟೇ ಬಜೆಟ್ ಆಗಲಿ ನಾನು ಕೊಡ್ತೀನಿ ಬಾತ್ರೂಮ್ದಲ್ಲೆಲ್ಲ ಅದು ನೀರು ಸೋರ್ತಾಯಿರೋದು ಅದೆಲ್ಲ ರೆಡಿ ಮಾಡಿ ನೀವು ಕೊಡಬೇಕು ಕೊಡಿ ನೀವು ಸಿಮೆಂಟ್ ಇದೆ ಅದು ಏನು ಬೇಕಾದ್ರೂ ಮೆಟೀರಿಯಲ್ ಎಲ್ಲ ತರ್ಸಿ ಕೊಡ್ತೀನಿ ನೀವು ಕೆಲಸ ಮಾಡ್ಕೊಟ್ಟರೆ ತಾನೇ ನೀವೇನು ಕೆಲಸ ಮಾಡಿ ಕೊಡದಿರ ಇದ್ದರೆ ನೀವು ಕ ಹೇಗೆ ದುಡ್ಡು ತೊಗೊಂಡು

ಇಲ್ಲ ನೀವು ನಾಳೆ ಬೆಳಗ್ಗೇನೆ ಬನ್ನಿರಿ ನಿಮ್ಮ ಕೂಲಿ ಆಳುಗಳು ನೀವು ಕೊಡ್ತೀವಿ ಕೊಟ್ಟ ನೀವೇ ತಗೊಂಡ್ಬಂದು ಕೊಡಿರಿ ತಗೊಳ್ಬೇಕು ಇಲ್ಲ ನಾವೇ ತಗೊಂಡ್ಬಂದು ಕರ್ಕೊಂಡ್ಬಂದು ಕೊಡ್ತೀವಿ ಬೇಕಾದರೆ ನೀವು ಬಂದು ಇಲ್ಲಿ ಬಂದು ಹಾಂ ವಸ್ತುಗಳಿಗೆ ಎಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಐದು ನಿಮಿಷ್ದಲ್ಲಿ ಸಿಕ್ತವು ಬನ್ನಿರಿ ಏಕೆ ಟೆನ್ಶನ್ ತಗೊಳ್ತೀರ ಹಾಂ ಬನ್ನಿ ಇದೆಲ್ಲ ಹಾಂ ನಮ್ಮ ಮನೆಯವರು ಇರ್ತಾರೆ ನಾನು ಇರ್ತೀನಿ ನನ್ನ ಮಗ ಇರ್ತಾನೆ ಎಲ್ಲರೂ ಇರ್ತಾರೆ ಖಂಡಿತವಾಗ್ಲೂ ಬನ್ನಿರಿ ನೀವು ಮೇಸ್ತ್ರಿ ಆಗಿಬಿಟ್ಟು ನೀವು ಈ ಥರ ಮನೆಗಳು ಒಪ್ಕೊಂಡ್ಬಿಟ್ಟು ಮಾಡದಿರ ಇದ್ದರೆ ಹೆಂಗೆ ಹೇಳಿ

ಏನಿಲ್ಲಪ್ಪ ನೀವು ಮೇಸ್ತ್ರಿಗಳೆಲ್ಲ ಹೇಳೋದು ಈಗೇನೆ ಈಗ್ಲೇ ದುಡ್ಡು ತೊಗೊಂಡ್ಬಿಡ್ತೀರ ನಿಮ್ಮ ಆರೋಗ್ಯ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೀರ ನೀವು ಒಂದು ಇಲ್ಲಿ ನಮ್ಮ ಬಾತ್ರೂಮ್ದು ಏನು ಇದೆಯೋ ಖಂಡಿತವಾಗ್ಲೂ ಬಂದು ಮಾಡಿ ಕೊಟ್ಟಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲಪ್ಪ ಹೇಳಿದ್ದೀನಿ

ನಾನು ನಾಳೆಗೆ ಮನೆಯಾಗೆ ಇರ್ತೀನಿ ನೀವು ಫೋನ್ ನಾನು ಫೋನ್ ಮಾಡಿದರೆ ನೀವು ಫೋನ್ ಎತ್ಕೊಳ್ಬೇಕು ಹಾಂ ಹಾಂ ಸರಿ